ಹಲೋ

ಹೌದು ಹೇಳಿ ಓಕೇ ಓಕೇ ಆಂ ಇದೆ

ಹಾಂ ಇಲ್ಲಿ ಇದೆ ರೆಸ್ಟೋರೆಂಟು ತುಂಬ ಚೆನ್ನಾಗಿದೆ ನೀವು ಸೀಫುಡ್ ಸೀಫುಡ್ ತೊಗೋಬೇಕು ಹಾಂ ಇಲ್ಲಿ ಒಂದು ಮೆರಿಡಿಯನ್ ರೆಸ್ಟೋರೆಂಟಂತ ಇದೆ ಅಲ್ಲೂ ಸೀ ಅಲ್ಲೂ ಮೀನಿನ ಊಟವೂ ಸಿಗುತ್ತೆ ಮತ್ತು ಬಿಹಾರ್ ಊಟವೂ ಇದೆ ಅಲ್ಲೂ ನಾನ್ವೆಜ್ಜೇ ಊಟ ನೀವು ತುಂಬ ವೆರೈಟಿ ವೆರೈಟಿ ಐಟ ಫುಡ್ಡು ಸಿಗುತ್ತೆ ನಿಮಗೆ ಮೀನಿನಲ್ಲಿ ಹಾಂ ಯು ಕ್ಯಾನ್ ನೀವು ಎಂಜಾಯನ್ನೂ ಎಂಜಾಯ್ ಮಾಡ್ಬೌದು ಅಲ್ಲಿ ಊಟ ತುಂಬ ಚೆನ್ನಾಗಿದೆ ಎಲ್ಲ ಟೂರಿಸ್ಟವರು ಬಂದವರೆಲ್ಲಾ ಅಲ್ಲೇ ಹೋಗೋದು ಹೇ ಇಲ್ಲ ಇಲ್ಲ ಇಲ್ಲ ಇಲ್ಲ ನಿಮ್ಮ ಮಿನಿಮಮ್ ಆಗಿರುತ್ತೆ

ಹಾಂ ತುಂಬ ಚೆನ್ನಾಗಿರುತ್ತೆ ಎಲ್ಲ ಟೂರಿಸ್ಟವರು ಬಂದವರು ಅಲ್ಲೇ ಹೋಗ್ತಾರೆ ಹಾಂ ಅಲ್ಲೂ ಇದೆ ಬಿಹಾರಿ ಹೋಟೆಲಂತ ಹೇಳಿದರೆ ಅದೂ ಅಲ್ಲೇ ಅಲ್ಲಿ ದೂರ ಇದೆ ಮತ್ತು ನೆಕ್ಸ್ಟ್ ಚಾಪ್ಟರ್ ಅಂತ ಇದೆ ಅಲ್ಲೂ ಸಿಗುತ್ತೆ ಹಾಂ ಹೀರಿಹಳ್ಳಿ ಹತ್ತಿರನೂ ಸಿಗುತ್ತೆ ಧನ್ಯವಾದ ಮ್ಯಾಮ್